ನಾವು ಅಂಗಳದಲ್ಲಿ ಪುದೀನಾ ಅಂತ ಹಚ್ಚಿದೀವಿ ಪುದೀನಾ ಹೂವು ತೋಟದಾ ಇದು ಕಾಲೇವು ಮಾಡಿ ಅದಕ್ಕೆ ಬಡ್ಡಿ ಇದು ಹೂವು ಹಾಕಿದ್ವಿ ಹೂವು ಅಂದರೆ ಕನಕಾಂಬ್ರಿ ಕನಕಾಂಬ್ರಿ ಹೂವು ಹಾಕಿದ್ವಿ ನಡುವೆ ಪುದೀನಾ ಪುದೀನಾ ಕನಕಾಂಬ್ರಿ ಒಂದು ತಿಂಗಳಿಗೆ ಎರಡು ಸಾವ್ರ ರೂಪಾಯಿದು ಪುದೀನಾ ಆಗ್ತಿತ್ತು ಒಂದು ತಿಂಗಳಿಗೆ ಅದು ಮುನ್ನೂರು ನಾಲ್ಕುನೂರು ರೂಪಾಯಿದ್ದು ಹೂವು ಆಗ್ತಿತ್ತು ಎಲ್ಲ ಸೇರಿ ಒಂದು ನಾಲ್ಕು ಐದುನೂರು ರೂಪಾಯಿ ಆಗ್ತಿತ್ತು ಬೆಳೆಸಿದ್ವಿ ಭಾಳ ಛಲೋ ಪುದೀನಾ ಭಾಳ ಚೆನ್ನಾಗಿ ಬೆಳೀತಿತ್ತು ಛಲೋ ಬರ್ತಿತ್ತು ಈಗೇನಾಯ್ತು ದನ ಮಾಡೀವಿ ದನ ಮಾಡಿ ಅಲ್ಲಿಗೆ ಜಾಗ ಮನೆ ಮುಂದೆ ಅಂಗಳ ಇತ್ತು ಅವಾಗ ನೀರು ಇತ್ತು ನಳದ ನೀರಿನಿಂದನೇ ಮಾಡ್ತಿದ್ವಿ ಮಾಡಿ ತಿಂಗ್ಳಿಗೆ ಒಂದುಸರಿ ಕೊಯ್ದು ಅದನ್ನು ಪೇಟೆಗ್ ಕಳಿಸಿ ಕಳಿಸ್ತಿದ್ವಿ ಕಳಿಸಿ ಅದನ್ನೆಲ್ಲ ಮಾರಾಟ ಮಾಡ್ತಿದ್ವಿ ಈಗ ದನ ಮಾಡೀವಿ ದನ ಮಾಡಿ ಅವು ಇವು ಹೊಲದಾಗ ಎಲ್ಲ ಪುದೀನಾ ಹಚ್ಚಿಲ್ಲ ಇನ್ನು ಹಚ್ಬೇಕನ್ನೋದು ಯಾಕಂದರೆ ಛಲೋ ಬರ್ತಾಯಿತ್ತು ಪುದೀನಾ ಹಚ್ಬೇಕಂತ ಮಾಡೀವಿ ಗಿಡ ಹೂವಿನ ಗಿಡ ಹಚ್ಬೇಕಂತ ಮಾಡೀವಿ ಇನ್ನೂ ಹಚ್ಚಿಲ್ಲ ಹಚ್ಬೇಕ್ ಈಗ ಇಲ್ಲಿ ಮನೆ ಮುಂದೆ ತೆಗೆದೀವಿ ಹಚ್ಬೇಕು ಈಗ ಹೂವಿನ ಗಿಡ ಕನಕಾಂಬ್ರಿ ಪುದೀನಾ ನಾವು ಬೆಳಿಬೇಕಪ್ಪಾ ನಮಗಿಷ್ಟ ಅಂದರೆ ಹಣ್ಣಿನ ಗಿಡ ಮಾವಿನ ಗಿಡ ಹಚ್ಚೀವಿ ಮಾವಿನ ಗಿಡ ಮನೆ ಮುಂದೆ ಮಾವಿನ ಗಿಡ ಭಾಳ ಚೆನ್ನಾಗಿದಾವು ವರ್ಷದಾಗ ಎರಡು ಸರಿ ಮಾವಿನ ಗಿಡ ಬಿಡ್ತದೆ ನಮ್ಮದು ಮನೆ ಮುಂದೆ ಇವು ಚಿಕ್ಕು ಹಣ್ಣು ಚಿಕ್ಕು ಹಣ್ಣಿನ ಗಿಡ ಹಚ್ಚೀವಿ ಮನೆ ಮುಂದೆ ಅಂಗಳದಲ್ಲೇ ಅಂಗಳದಾಗ ಚಿಕ್ಕು ಹಣ್ಣು ಮಾವಿನ ಹಣ್ಣು ಹಚ್ಚೀವಿ ಛಲೋ ಬರ್ತಾವು ಈಗ ಅದು ಏನೈತಿ ಹೊಲದಾಗ ಹಚ್ಬೇಕನ್ನೋದು ನೀರಾವರಿ ಮಾಡಿಯಾರ ನಮ್ಮ ಮಕ್ಕಳು ಈಗ ಎಲ್ಲ ತೋಟ ಮಾಡಿಯಾರ ತೋಟ ಮಾಡಿ ಈಗ ಅಲ್ಲಿ ಹಚ್ಬೇಕಂತ ಮಾಡೀವಿ ಇನ್ನೂ ಹಚ್ಚಿಲ್ಲ ಹಚ್ಬೇಕೀಗ ಮಾವಿನ ಗಿಡ ಹಚ್ಚೋಕತ್ತೀವಿ ಈಗ ತೆಂಗಿನ ಗಿಡ ಹಚ್ಚೀವಿ ಮಾವಿನ ಗಿಡ ಹಚ್ಚೀವಿ ಮನಿ ಮುಂದ ಈ ಹೊಲ್ದಾಗೂನು ಮಾವಿನ ಗಿಡ ತೆಂಗಿನ ಗಿಡ ಹಚ್ಬೇಕಂತ ಮಾಡೀವಿ ತೋಟ್ದಾಗ ಈಗ ತೋಟ ಮಾಡಿ ಒಂದು ಒಂದು ಎಕ್ರೆ ಹೊಲ ಐತಿ ಊರು ಊರು ಮುಂದೆ ಅಲ್ಲೇ ಅದು ನೀರಾವರಿ ಮಾಡಿ ಅದಕ್ಕೆಲ್ಲ ಕಾಯ್ಗೆಡ್ಡೆ ಮೆಣಸಿನ ಗಿಡ ಹಾಗಲ ಬಳ್ಳಿ ಬೆಂಡೆ ಗಿಡ ಅವನ್ನೆಲ್ಲ ಹಾಕಿ ಹಾಕು ಹಾಕ್ಬೇಕು ಹಾಕಿಲ್ಲಿನ್ನೂ ಹಾಕ್ಬೇಕು ಅವನ್ನೆಲ್ಲ ಹಾಕಿ ತೋಟ ಮಾಡ್ಬೇಕು ಅನ್ನೋ ಆಸೆ ನಮಗೆ ನಮ್ಗೇನು ರೀ ಅಂದ್ರೆ ತೋಟ ಅಂದ್ರೆ ಭಾಳ ಇಷ್ಟ ನನಗೆ ಮಾವಿನ ಗಿಡ ಭಾಳ ಇಷ್ಟ ತೆಂಗಿನ ಗಿಡ ಪಪ್ಪಾಯ ಪಪ್ಪಾಯ ಗಿಡ ಪೇರ್ಲ ಗಿಡ ಇವೆಲ್ಲ ಹಚ್ಬೇಕನ್ನೋ ಆಸೆ ಮನೆ ಮುಂದೆಲ್ಲ ಹಚ್ಚೀವಿ ಆಗ್ಲೇ ಈಗಲ್ಲಿ ಹೊಲ್ದಾಗ ಹಚ್ಬೇಕನ್ನೋದು ಈಗ ಅದರಲಿದ್ದ ಬಾಳ ಛಲೋ ಐತಿ ಛಲೋ ಎಲ್ಲ ಇದೈತಿ ಅನ್ನೋದ ರೈತ್ರಿಗೆ ಏನು ರೀ ಅಂದರೆ ಏನಾಗಲೀ ಒಂದು ತಿಂಗಳಿಗೆ ಒಂದಿಷ್ಟು ರೊಕ್ಕ ಬರೋಂಥಾದು ಏನಾರಾದ್ರೂ ರೈತ್ರಿಗೆ ಛಲೋ ಇದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಹೀಗೆಲ್ಲ ಬರೋದಾಗಿ ಬಿಟ್ಟೆನಪ್ಪಂದ್ರ ರೈತ್ರಿಗೆ ಭಾಳ ಕಷ್ಟ ಆಗ್ಬಿಡ್ತದೆ ಅದರ ಸಲುವಾಗಿ ಏನಾದ್ರು ಒಂದು ನೀರಾವರಿ ಇತ್ತಂದರೆ ಏನಾದ್ರು ಕಾಯಿ ಪಲ್ಲೆ ಆಗಲೀ ಮಾಡ್ಕೋಬೇಕು ಕಾಯಿ ಪಲ್ಯ ಬೆಂಡೆ ಗಿಡ ಚವಳಿ ಗಿಡ ಹೀರೇ ಗಿಡ ಹೀರೇ ಬಳ್ಳಿ ಇವನ್ನೆಲ್ಲ ಮಾಡ್ಬೇಕು ಮಾಡಿದ್ರೆ ರೈತರಿಗೆ ತಿಂಗಳಾ ತಿಂಗಳಾ ರೊಕ್ಕ ಬರ್ತದೆ ಅದು ಒಂದೊಂದು ಸರಿ ಎಲ್ಲ ಲಾಸಾಗಿ ಬಿಡ್ತದೆ ಹಾಗಾಗಿ ಭಾಳ ಕಷ್ಟ ಆಗುತ್ತೆ ರೈತ್ರಿಗೆ ತೋಟ ಮಾಡ್ಬೇಕನ್ನೋ ಆಸೆ ಇರುತ್ತೆ ಎಲ್ಲಾರಿಗಿರುತ್ತೆ ಆದರೂ ಏನು ಕಷ್ಟ ತೋಟ ಮಾಡಿ ಒಮ್ಮೊಮ್ಮೆ ರೇಟು ಬರ್ತದೆ ಒಮ್ಮೊಮ್ಮೆ ರೇಟ್ ಬರೋಂಗಿಲ್ಲ ಏನು ರೀ ಅಂದ್ರೆ ಪುದೀನಾ ಮಾತ್ರ ಯಾವಾಗೂ ರೇಟ್ ಬೀಳೋಂಗಿಲ್ಲ ಅದು ಪುದೀನಾ ಬೆಂಡೆ ಗಿಡ ಅವು ಯಾವಾಗೂ ರೇಟ್ ಇರೊಂಗ್ ಬೀಳೋಂಗಿಲ್ಲ ಅವು ಹೀರೇ ಬಳ್ಳಿ ಬೆಂಡೆ ಕಾಯಿ ಇವು ಛಲೋ ಮಾಡೋಕೆ ಮಾಡ್ಬೇಕ್ ತೋಟದಾಗ

ಎಲ್ಲ ಒಳ್ಳೇದು ಒಂದು ತೋಟದಾಗ ಅವೆಲ್ಲ ಬೆಂಡೆ ಗಿಡ ಚವಳಿ ಗಿಡ ಹೀರೇ ಗಿಡ ಮಾಡಬೇಕು ಈ ಮೆಕ್ಕೆಜೋಳ ಹಾಕಿದ್ರೆ ಆರು ತಿಂಗಳಿಗೆ ನಾಲ್ಕು ತಿಂಗ್ಳಿಗೆ ಬರುತ್ತದು ನಾಲ್ಕು ತಿಂಗ್ಳಿಗೆ ಬಂದ್ರೆ ನಾಲ್ಕು ತಿಂಗಳು ತನಕ ರೈತರಿಗೆ ರೊಕ್ಕ ಇರೋಂಗಿಲ್ಲ ಬಳ್ಸೋಕೆ ತೋಟ ಮಾಡಿದ್ರೆ ವಾರ ವಾರ ಕಾಯಿ ಗಡ್ಡೆ ರೊಕ್ಕ ಬರ್ತಿರ್ತದೆ ಜೀವನ ನಡಿತಿರ್ತದೆ ದನ ಮಾಡಬೇಕು ಅದರಾಗ ತೋಟ ಆತಂದ್ರೆ ದನ ಅದಕ್ಕೆ ಹುಲ್ಲು ಹಚ್ಬೇಕು ಆಕಳ ಮಾಡ್ಬೇಕು ಆಕಳ ಮಾಡಿದ್ರೆ ಛಲೋ ಹೈನ ರೊಕ್ಕ ಆಡ್ತದೆ ಮನುಷ್ಯನಿಗೆ ಅದೇ ಒಂದು ನೆಮ್ಮದಿ ಮತ್ತೇನು ರೀ ಅಂದ್ರೆ ಭಾಳ ರೈತರ ಜೀವನ ಕಷ್ಟ ಯಾವುದನ್ನು ಮಾಡಲೀ ರೈತರ ಕಷ್ಟ ಕಷ್ಟ ಇಲ್ಲದ ರೈತಂದು ಇಲ್ಲ ಇಲ್ಲ ಯಾವುದನ್ನಾಗಲೀ ಈಗ ತೋಟ ಮಾಡಿದರೂ ರೈತ್ರಿಗೆ ಕಷ್ಟಾನೇ ಈಗೆಲ್ಲ ಇವು ಗಟ್ಟಿ ಪೀಕು ಮಾಡಿದ್ರೂನೂ ಕಷ್ಟಾನೇ ರೇಟ್ ಇರ್ತವೆ ಒಂದುಸರಿ ರೇಟ್ ಇರೋಂಗಿಲ್ಲ ಒಂದುಸರಿ ರೇಟ್ ಇದ್ದಾಗ ನಮ್ಮ ಪೀಕು ಅಷ್ಟೊಂದು ಬರ್ತಿರೋಂಗಿಲ್ಲ ರೇಟ್ ಇಲ್ದೇ ನಮ್ಮ ಪೀಕು ಬಂದ್ಬಿಟ್ಟಿರ್ತದೆ ರೇಟ್ ಇರೋಂಗಿಲ್ಲ ಹಾಗಾಗಿ ಭಾಳ ಕಷ್ಟ ರೈತ್ರಿಗೆ ಏನು ಏನು ಮಾಡಿದರೂ ಕಷ್ಟ ರೈತ್ರದ್ದು ರೈತರ ಬಾಳೇವು ನಮಗೆಲ್ಲ ಸಣ್ಣಹುಡುಗ್ರಿದ್ದಾಗ್ಲಿಂದ ನಾವು ಇದೇ ರೈತಾಕೆಗೆ ಬಂದೀವಿ ನಮ್ಮ ತವರು ಮನೆಯಾಗಾದ್ರು ರೈತ್ರಿಗೆ ನಮ್ಮ ತವರು ಮನೆಯಾಗ ಮತ್ತೆಲ್ಲ ಮಾವಿನ ಗಿಡ ಹುಣ್ಸೇ ಗಿಡ ಎಲ್ಲ ತೊಗರಿ ಬೆಳಿತಿದ್ವಿ ಮೆಕ್ಕೆಜೋಳ ಮೆಕ್ಕೆಜೋಳ ಇವೆಲ್ಲ ಬೆಳಿತಿದ್ವಿ ನಾವು ಇಲ್ಲಿ ನಮ್ಮ ಗಂಡನ ಮನೆಗ್ ಬಂದಿಂದಾಗ ನಮ್ಮ ಮನೆಯಾಗ ನಮ್ಮ ಮನೆಯವರು ಎಲ್ಲ ಇವನ್ನೆಲ್ಲ ಬೆಳಿತಾರೆ ಬೆಳೆದು ನಾವು ಏನೈತಿ ಈ ನಾವು ಗಿಡ ಮಾವಿನ ಗಿಡ ಇವನ್ನೆಲ್ಲ ಹಚ್ಚೀವಿ ನಾವೀಗ ಹಚ್ಚಿ ಹಾಗಾಗಿ ಎಲ್ಲ ಛಲೋ ಆಗಾಕತ್ತೇತಿ ಛಲೋ ಬರಾಕತ್ತೇತಿ ಎಲ್ಲರೂ ನಮ್ಮಮನ್ಯಾಗ ಏನಂದರೆ ಎಲ್ಲ ರೈತರು ನಮ್ಮಮನ್ಯಾಗ ಯಾರು ಏನು ಇದು ಹೊಲದಾಗ ಕೆಲಸ ಮಾಡೋದೆಲ್ಲರೂ ನಮ್ಮ ಯಜಮಾನ್ರು ನಮ್ಮಮಕ್ಳು ನಾವು ಎಲ್ಲರೂ ನಾವೆಲ್ಲ ರೈತರ ರೈತಾಪಿ ಮಂದಿ ನಾವು ಎಲ್ಲ ರೈತರ ಮಾಡಾಕತ್ತೀವಿ ಎಲ್ಲ ಹೊಲದಾಗ ಮನೆಯಾಗ ಮಾಡ್ತೀವಿ ರೀ ಸೊಸೇರು ಓದಿಯಾರ ಅವರಿಗೆ ಏನಂದರೂ ಹೊಲ ಮನೆಯಾಗೆ ಕೆಲಸ ಬರೋಂಗಿಲ್ಲ ಅವರಿಗೆ ಅವರು ಏನು ಮಾಡ್ಬೇಕನ್ನೋದು ಗೊತ್ತಾಗೊಂಗಿಲ್ಲ ನಮಗೆ ರೈತ್ರದ್ದು ಜೀವನ ಕಷ್ಟ ಮಕ್ಕಳು ಎಲ್ಲ ಮಾಡ್ತಾವೆ ಈಗ ಅವರು ಸೊಸೇರು ಓದಿಯಾರ ಓದಿ ಅವರಿಗೆ ಹೊಲ ಮನೆಯಾಗ ಮಾಡೋಕ್ಕಾಗಂಗಿಲ್ಲ ಈಗ ಅದೇ ಏನು ಮಾಡ್ಬೇಕಪ್ಪಾ ಅನ್ನೋದು ನಮ್ಗೇನು ಡೈರಿ ಮಾಡ್ಬೇಕು ಏನು ತೋಟ್ದಾಗಂತೂ ಅವ್ರಿಗೆ ಹೊಲ ಮನೆಯಾಗಂತೂ ಬರೋಲ್ಲ ಅದೇ ಒಂದು ಸಮಸ್ಯೆ ನಮಗೆ ಮತ್ತೇನಲ್ಲ ಎಲ್ಲ ಆರಾಮೈತಿ ಛಲೋ ಐತಿ ಪೀಕು ಛಲೋ ತೆಗಿತಾರೆ ಮೆಕ್ಕೆಜೋಳ ತೆಗಿತಾರೆ ಉಳ್ಗಡ್ಡೆ ಎಲ್ಲ ಜೋಳ ಕಡಲೇ ಅಲ್ಸಂದೆ ಎಲ್ಲ ಕಾಯಿ ಪಲ್ಲೆ ಕಾಯಿ ಪಲ್ಲೇನು ಹಾಕ್ತೀವಿ ಎಲ್ಲ ಹಾಕ್ತೀವಿ ಹಾಕಿ ಅದನ್ನು ಹರಿಯೋಕ್ ಆಳು ಸಿಗೋಂಗಿಲ್ಲ ಮಿಷನ್ ಅಂತೂ ಅವು ಕಾಯಿ ಪಲ್ಲೆ ಗೀಯ್ ಪಲ್ಲೆ ಹರಿಯೋಕ್ಕಂತೂ ಮಿಷನ್ ಅಂತೂ ಇಲ್ಲ ಆಳು ಎಷ್ಟೊತ್ತಿದ್ರೂ ಆಳು ಬರಬೇಕು ಆಳು ಬರೋಂಗಿಲ್ಲ ಹಾಗಾಗಿ ರೈತ್ರಿಗೆ ಭಾಳ ಕಷ್ಟ ಎಷ್ಟೊತ್ತಿದ್ದರೂ ಮಳೆಯಾಗ ಹೋಬೇಕು ಬಿಸಿಲಾಗ ಹೋಬೇಕು ಎಲ್ಲಾದ್ರಾಗೂ ಏ ಚಳಿ ರಾತ್ರಿ ನೀರು ಕಟ್ಟೋಕೋಕರ ರಾತ್ರಿ ಕರೆಂಟ್ ಕೊಟ್ಬಿಡ್ತಾರೆ ರಾತ್ರಿ ಯಾ ಎಷ್ಟೊತ್ತು ಅನ್ನೋಂಗಿಲ್ಲ ಅಷ್ಟು ಎಷ್ಟೊತ್ತಿನಾಗ್ ನೀರು ಕೊಡ್ತಾರೆ ಕರೆಂಟ್ ಕೊಡ್ತಾರೆ ಅಷ್ಟೊತ್ತಿನಾಗ್ ನೀರು ಕಟ್ಟೋಕೆ ಹೋಬೇಕು ನೀರು ಕಟ್ಟಿ ಎಲ್ಲ ಪೀಕು ತೆಗಿಬೇಕು ಕರೆಂಟ ಅದು ಕರೆಂಟ್ ಹೇಗಂದ್ರೆ ಅವರು ಯಾವಾಗ ಕೊಡ್ತಾರೆ ಆವಾಗ ಹೋಬೇಕ್ ಮೂರು ಗಂಟೆ ರಾತ್ರಿ ಮೂರು ಗಂಟೆಗೆ ಹೋಕಾವು ಎರಡು ಗಂಟೆಗೆ ಹೋಕಾರ ಮಕ್ಕಳು ಹಾಗಾಗಿ ಭಾಳ ಕಷ್ಟ ಆಗ್ಬಿಡ್ತದೆ ರೀ ಒಂದೊಂದುಸಾರಿ ಹೇಗಪ್ಪಾ ರೈತ್ರ ಜೀವನ ಅಂತ ನಾವು ಮಕ್ಳದ್ದು ಚಿಂತೆ ಮಾಡ್ತಿರ್ತೀವಿ ಮನೆಯಾಗ ಬಾಳ ಕಷ್ಟ ಆಗಿ ಬಿಡ್ತದೆ ಎಷ್ಟೊತ್ತಿನಾಗ್ ಬೇಕು ಅಷ್ಟೊತ್ತಿನಾಗ್ ನೀರು ಕಟ್ತಾರ ಬಿಸಿಲು ಅನ್ನೋಂಗಿಲ್ಲ ನೆರಳು ಅನ್ನೋಂಗಿಲ್ಲ ಮಳೆ ಅನ್ನೋಂಗಿಲ್ಲ ಚಳಿ ಅನ್ನೋಂಗಿಲ್ಲ ರಾತ್ರಿ ಹೋಕಾರ ತ್ವಾಟ ಪಟ್ಟಿ ಮಾಡಿದ್ರೆ ಎಷ್ಟು ಹೊತ್ತಿನಾಗ್ ಬೇಕು ಅಷ್ಟೊತ್ತಿನಾಗ್ ಹೋಗಿ ಮಾಡ್ಬೇಕ್ ಮಾಡಿದಂಗ ಜೀವನ ಇಲ್ಲಕ್ರ ಜೀವನಾನೇ ಇಲ್ಲ ಎಲ್ಲ ಬೆಳಿತಾರಿವರು ಛಲೋ ಬೆಳಿತಾರೆ ಬೆಳಿತಾರೆ ಬೆಳೆದಿದ್ದು ಸರಿಗೆ ರೈತರು ಸ ಬೆಳೆದದ್ದು ಸರಿಗೆ ರೊಕ್ಕ ಬರೋಂಗಿಲ್ಲ ಅದಕ್ಕೆ ಮಾಲಿಗೆ ಸರಿಯಾದ ರೇಟ ಸಿಗೋಂಗಿಲ್ಲ ಯಾವಾಗರ ನೋಡು ಯಾವಾಗರ ನೋಡು ಏನಾದ್ರು ಒಂದು ಬಂದೇ ಬಿಟ್ಟಿರ್ತದೆ ಮಾಲು ಛಲೋ ಬಂದಾಗ ರೇಟ್ ಇರೋಂಗಿಲ್ಲ ರೇಟಿದ್ದಾಗ ಮಾಲು ಇರೋಂಗಿಲ್ಲ ಹೀಗಾಗಿ ಭಾಳ ಕಷ್ಟ ಭಾಳ ಕಷ್ಟ ಭಾಳ ಕಷ್ಟ ರೈತರದ್ದಂಥ ಕಷ್ಟ ಎಲ್ಲೆಲ್ಲಿ ಇಲ್ಲ ಇಲ್ಲ ರೀ ನನಗೆ ಎಷ್ಟು ಹೇಳ್ತೀವಿ ಅಂದ್ರೆ ರೈತ ಭಾಳ ಕಷ್ಟದಿಂದ ಜೀವನ ಮಾಡ್ತಾನೆ ಆದರೂ ಅದನ್ನು ಎಲ್ಲಾನೂ ಸಹಿಸ್ಕೊಂಡು ಮಾಡ್ತಾನೆ ರೈತ ಮಾಡ್ತಾನೆ ಆಯಿತು ಛಲೋ ಬೆಲೆ ಬೆಂಬಲ ಬೆಲೆ ಸಿಗ್ಬೇಕು ರೈತ ದುಡಿತಾನಲ್ಲ ಅದು ರೈತನಿಗೆ ಏನಾದ್ರು ಒಂದು ಸ್ವಲ್ಪ ಕೊಡ್ಬೇಕು ಸರ್ಕಾರ್ದಿಂದ ಹಂಗಾರ್ ಛಲೋ ಸರ್ಕಾರ್ದಿಂದ ರೈತಗಂತೂ ಗೌರವನೇ ಇಲ್ಲ ಇಲ್ಲ ಏನೇನು ಗೌರವ ಇಲ್ಲ ರೈತನಿಗೆ ಈಗ ನೋಡಿರಿ ಈಗ ಸಾಲ ತೊಗೊಂಡೀವಿ ಸಾಲ ಕಟ್ಟೋದಾಗವಲ್ದು ಸಾಲ ಅಲ್ಲಿ ಬ್ಯಾಂಕಿನ್ಯಾಗ ನೋಡಿದ್ರೆ ರೊಕ್ಕ ಕೊಡೋದಿರಲಿ ಸಾಲ ಕಟ್ಟಿ ರೊಕ್ಕ ಕೊಡ್ತೀವಿ ಇಲ್ಲ ಕೊಡೋಂಗಿಲ್ಲ ಅಂತಾರೆ ಹೇಗ್ ಕಟ್ಬೇಕು ಹೆಂಗಿಲ್ಲ ನಾವು ಇಷ್ಟು ಲಾಸ್ ಆದ್ನೇಪ್ಪಂದ್ರೆ ಹೇಗೆ ಕಟ್ಬೇಕನ್ನೋದ ಗೊತ್ತಾಗವಲ್ದು ನಮಗೆ ಅಷ್ಟು ಸಮಸ್ಯೆ ಆಗಿ ಬಿಟ್ಟಾವು ಯಾವ ಯಾವ ರೊಕ್ಕನೂ ಕೊಡವಲ್ಲರು ಪಜೀತಿ ಆಗಿಬಿಟ್ಟಾವು ಸಾಲ ಮಾಡೀವಿ ಸಾಲ ಕಟ್ಟೋದು ಆಗವಲ್ದು ನಮಗೆ